ನಾವು ದಕ್ಷಿಣ ಭಾರತದ ವ್ಯವಸಾಯ ಅಗ್ರಿಕಲ್ಚರಲ್ ರೈತರು ರೈತರ ಕುಟುಂಬ ರೈತರ ಕುಟುಂಬದಲ್ಲಿ ನಮ್ಮಲ್ಲೇ ಜಮೀನು ಎಲ್ಲ ಇದೆ ನಾವು ಜಮೀನ್ನಲ್ಲೆಲ್ಲ ಕಬ್ಬು ಭತ್ತ ತರಕಾರಿ ಎಲ್ಲ ಬೆಳೆಯುತ್ತೇವೆ ತೋಟಗಳೆಲ್ಲ ಮಾಡ್ತೇವೆ ತೆಂಗಿನ ತೋಟ ಇದೆ ಅಡಿಕೆ ತೋಟ ಇದೆ ಬಾಳೆ ಎಲ್ಲ ಬೆಳಿತೇವೆ ಅಲ್ಲಿ ಕೆಲಸಗಾರ್ರು ಬೆಳಗ್ಗೆ ಬಂದರೆ ಟೂ ಹವರ್ಸ್ ಕೆಲಸ ಮಾಡಿ ಹೋಗ್ತಾರೆ ಮತ್ತು ಬೇಕಂದರೆ ಮಧ್ಯಾಹ್ನ ಮೇಲೆ ಟೂ ಹವರ್ಸ್ ಬಂದು ಮಾಡ್ತಾರೆ ನಮ್ಮ ತೋಟಗಾರಿಕೆ ಇಂದ ತುಂಬ ಜನ ಕೆಲಸದವ್ರಿಗೆಲ್ಲ ಉಪಯೋಗ ಆಗ್ತಾ ಇದೆ ದಿನವಿಡಿ ಅಲ್ಲಿ ಕೆಲಸ ಮಾಡೋಕೆ ಬರ್ತಾ ಇರ್ತಾರೆ ಕಳೆ ತೆಗಿಯೋದು ನೀರು ಹಾಕೋದು ನೀರನ್ನು ಬಿಡೋದು ಗಿಡಗಳಿಗೆಲ್ಲ ಒಣಗಿದ ಎಲೆ ಎಲ್ಲ ತೆಗಿಯುವುದು ತೋಟಗಾರಿಕೆ ಅಂದಮೇಲೆ ತುಂಬ ಕೆಲ್ಸಗಳಿರುತ್ವೆ ಈಗ ರೈತರಿಗೆ ಆದಾಯ ಎಲ್ಲ ಕಡಿಮೆ ಇರುತ್ತೆ ರೇಟ್ ಎಲ್ಲ ಕಡಿಮೆ ಬೆಳೆಯೋರಿಗಿನ್ನ ದುಡಿಯೋರ್ಗೇ ತುಂಬ ಜಾಸ್ತಿ ಲಾಭಗಳಿದೆ ಶ್ರಮ ಇದೆ ರೈತರಿಗೆ ದಿನವಿಡೀ ಬೆಳಗ್ಗೆ ಇಂದ ಸಂಜೆ ತನ್ಕಾ ದುಡಿದ್ರೂ ಯಾವುದೇ ಆದಾಯದ ಉಳಿವಿರೋಲ್ಲ ತುಂಬ ಕಷ್ಟ ರೈತರ ಜೀವನ ರೈತರಿಗೆ ಬೆಳೆಯಲ್ಲಿ ತುಂಬ ಕಡಿಮೆ ಆದಾಯ ಇದೆ ಏನು ಏನೇ ಬೆಳೆದ್ರೂ ಲಾಭದಲ್ಲಿ ಬೆಳೆಯೋಕಾಗೋಲ್ಲ ಲಾಭದಲ್ಲಿ ರೈತರ ಜೀವನ ನಡೆಯೋಲ್ಲ ತುಂಬ ಶ್ರಮಜೀವಿಗಳು ಇದು ಎಲ್ಲ ಎಂದು ಬೆಳಿಬೇಕು ಅಷ್ಟೇ ಭತ್ತದಲ್ಲಿ ಬೆಳೆದರೆ ಆರು ತಿಂಗಳು ಬೆಳೆ ಇರುತ್ತೆ ಹಾಗಾಗಿ ಹಾಗಾಗಿ ಭತ್ತದ ಬೆಳೆ ಲಾಭ ಇರೋಲ್ಲ ಕಬ್ಬುದೂ ಅಷ್ಟೇ ವರ್ಷವಿಡೀ ಕಬ್ಬು ಬೆಳೆದರೆ ಅದರಲ್ಲಿ ಕಬ್ಬು ವರ್ಷಕ್ಕೆ ಕಟಾವಿಗೆ ಕೊಡೋಲ್ಲ ವರ್ಷದಿಂದ ಒಂದೂವರೆ ವರ್ಷದ ತನಕ ತಳ್ಳಿ ಬಿಡ್ತಾರೆ ಅದನ್ನು ಅದಕ್ಕು ಎಲ್ಲ ಒಣ್ಗಿ ಇನ್ನೂ ಬೆಳೆಯೋ ಕಡಿಮೆ ಆ ಬೆಳೆ ಇವಾಗ ತೂಕ ಕಡಿಮೆ ಆಗುತ್ತೆ ಬೆಳೆಯೊದಕ್ಕೆ ಅದರಿಂದ ರೈತರಿಗೆ ತುಂಬ ಕಷ್ಟ ಇದೆ ಏನೇ ಬೆಳೆದರೂ ಲಾಭ ಇರೋಲ್ಲ ಒಂದು ಅಡ್ಕೆ ಹಾಕಿದ್ರೆ ಐದು ವರ್ಷ ತನಕ ಏಳು ವರ್ಷದ ತನಕ ಕಾಯಬೇಕು ಅಲ್ಲಿ ತನಕ ರೈತರು ಬರೀ ದುಡ್ಮೆಯೇ ಹೊರತು ಆದಾಯ ಏನೂ ಇರೋಲ್ಲ ಐದು ವರ್ಷಕ್ಕೆ ಫಲ ಬಿಟ್ಟರೂ ಆಯ್ತು ಏಳು ವರ್ಷಕ್ಕೆ ಬಿಟ್ಟರೆ ಆಯಿತು ಎಂಟು ವರ್ಷಕ್ಕೆ ಬಿಟ್ಟರೆ ಆಯಿತು ಅಲ್ಲಿ ತನಕ ರೈತರಿಗೆ ಯಾವುದೇ ಥರದ ಆದಾಯ ಗದ್ದೆಯಿಂದ ಬರೋಲ್ಲ ಬರೀ ಕೆಲಸಗಾರಿಗೆ ದುಡ್ಡು ಕೊಟ್ಕೊಂಡೆ ಕೆಲಸ ಮಾಡಿಸ್ಕೊಂಡೆ ಜೀವನ ಮಾಡಬೇಕಾಗುತ್ತೆ ಇದರಿಂದ ರೈತ್ರದ್ದು ಜೀವನ ತುಂಬ ಕಷ್ಟಕರವಾಗಿದೆ ಯಾವುದೇ ಥರದ್ದು ಒಳ್ಳೆಯ ಆದಾಯದ ಈ ರೈತರಿಗೆ ಇಲ್ಲ